ತುಮಕೂರು ಜಿಲ್ಲೆಯಲ್ಲಿ ಹಲವಾರು ಪ್ರವಾಸಿ ತಾಣಗಳು ಪ್ರವಾಸಿ ಮಂದಿರಗಳು ಪ್ರವಾಸಿ ತಾಣಗಳನ್ನು ಕಾಣ್ಬೋದು ಅಂತನೆ ಹೇಳ್ಬಹುದು ಇದರಲ್ಲಿ ಮುಖ್ಯ ಸ್ಥಳಗಳಾಗಿ ಬಂತ ಬಂದಾಗ ಗುಬ್ಬಿಯಲ್ಲಿ ಶ್ರೀ ಚೆನ್ನಕೇಶವ ದೇವಾಲಯ ಗೂಳೂರಿನಲ್ಲಿ ಗಣಪತಿ ದೇವಸ್ಥಾನವನ್ನು ಕಾಣ್ಬೋದು ಗೂಳೂರು ಕೆರೆ ದೊಡ್ದಾಗಿರೊಂತದ್ದನ್ನು ಕಾಣ್ಬೋದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನವನ್ನು ಕಾಣ್ಬೋದು ಮತ್ತೆ ಡಿ ಡಿ ಹಿಲ್ಸ್ ಅಂತ ಕರೀತೀವಿ ದೇವರಾಯನ ದುರ್ಗ ಹಿಲ್ಸ್ ಅಂತ ಕರೀತೀವಿ ಅದನ್ನು ಕಾಣ್ಬೋದು ಮತ್ತೆ ಗೊರಾನಳ್ಳಿ ಮಹಾಲಕ್ಷ್ಮೀ ದೇವಸ್ಥಾನವನ್ನು ಕಾಣ್ಬೋದು ಕೊರ್ಟಗೆರೆಲಿ ಗಂಗಾಧರೇಶ್ವರ ಬೆಟ್ಟವನ್ನು ಕಾಣ್ಬೋದು ಹೀಗೆ ಮುಂತಾದವುಗಳನ್ನು ನಾವು ಕಾಣ್ಬೋದು ಅಂತನೆ ಹೇಳ್ಬೋದು ಮಧುಗಿರಿ ಏಕಶಿಲಾ ಬೆಟ್ಟವನ್ನು ಕಾಣ್ಬೋದು ಹೀಗೆ ಮುಂತಾದ ಪ್ರವಾಸಿ ತಾಣಗಳನ್ನು ಕಾಣುವುದರ ಜೊತೆಗೆ ಪ್ರವಾಸಿ ತಾಣಗಳು ತುಮಕೂರಿನಲ್ಲಿ ಹೆಸರು ವಾಸಿಯಾಗಿದೆ ಪ್ರವಾಸಿ ತಾಣಗಳು ತುಮಕೂರಿನಲ್ಲಿ ಹೆಚ್ಚು ಹೆಚ್ಚು ಇದ್ದು ಪ್ರವಾಸಿಗರನ್ನು ಆಕರ್ಷಿಣೀಯವಾಗಿ ಪ್ರವಾಸಿಗರನ್ನು ಆಕರ್ಷಣೀಯ ಸ್ಥಳಗಳಾಗಿ ಪ್ರವಾಸಿಗರನ್ನು ಪ್ರವಾಸಿ ಮನೆಗಳಲ್ಲಿ ಆರೋಗ್ಯವಾಗಿ ಇಟ್ಕೊಳ್ತಾರೆ ಪ್ರವಾಸದಲ್ಲಿ ನೆಮ್ಮದಿಯಿಂದ ನೋಡ್ಕೊಂಬತ್ತರೆ ಅಂತ ಹೇಳ್ಬಹುದು